ನನ್ನ ಡ್ಯಾನ್ಸೇ ನನಗೆ ದೊಡ್ಡ ಸಾಧನೆ ನನ್ನ ಭರತನಾಟ್ಯಮ್ಮೇ ಅದನ್ನು ನಾನು ಸಾಧನೆ ಮಾಡಬೇಕು ನಾನು ಸಾಧನೆ ಕೂಡ ಮಾಡ್ತೀನಿ ಅವುಗಳ ಬಗ್ಗೆ ನಮಗೆ ತುಂಬ ಇಷ್ಟ ನನಗೆ ಡ್ಯಾನ್ಸ್ ಅಂದರೆ ಎಷ್ಟರ ಮಟ್ಟಿಗೆ ಅಂದರೆ ನನಗೆ ಹೆಮ್ಮೆ ಆಗುತ್ತೆ ಅಂದರೆ ಅದನ್ನು ನಾನು ಎಕ್ಸ್ಪ್ರೆಸ್ ಕೂಡ ಮಾಡಕ್ಕಾಗಲ್ಲ ಅಷ್ಟು ನನಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ ಪ್ರೋಗ್ರಾಮ್ಸಿಗಾಗಲಿ ನನ್ನ ಜ್ಯೂನಿಯರ್ ಎಕ್ಸಾಮ್ ಸೀನಿಯರ್ಸ್ ಎಕ್ಸಾಮ್ ವಿದ್ವತ್ ಆಗಲಿ ಎಲ್ಲ ಥರದ ಎಕ್ಸಾಮ್ಸು ನಾನು ಅಟೆಂಡ್ ಮಾಡಿದ್ದೀನಿ ಅದು ಗೌವ್ರಮೆಂಟ್ ಎಕ್ಸಾಮ್ಸೇ ಆಗಿರುತ್ತೆ ಮತ್ತು ಪ್ರೋಗ್ರಾಮ್ಸಿಗೂ ಅಷ್ಟೇ ಪ್ರೋಗ್ರಾಮ್ಸಿಗೆ ತುಂಬ ಜನಾನೇ ಕರೀತಾರೆ ಪ್ರೋಗ್ರಾಮ್ಸಿಗೆ ಹೋಗ್ತೀನಿ ಪ್ರೋಗ್ರಾಮ್ಸ್ ಅಟೆಂಡ್ ಮಾಡ್ತೀನಿ ಸರ್ಟಿಫಿಕೇಟ್ ಕೊಡ್ತಾರೆ ಪ್ರೈಜ್ ಕೊಡ್ತಾರೆ ಅದು ತುಂಬ ನನಗೆ ಹೆಮ್ಮೆ ಆಗುತ್ತೆ ನಾನಿಷ್ಟು ಕಲ್ತು ನಾನಿಷ್ಟ್ರ ಮಟ್ಟಿಗೆ ಬಂದಿದ್ದೀನಲ್ಲ ಅದು ನಮ್ಮ ಪೇರೆಂಟ್ಸ್ ಸಪೋರ್ಟಿಗಾಗಿಂತ ನಾನು ಭರತನಾಟ್ಯಮ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಕೂಡ ನಾನಿಷ್ಟಪಡ್ತೀನಿ ದೆನ್ ಶೀಲ್ಡಾಗಲಿ ಪ್ರಶಸ್ತಿಯಾಗಲಿ ಎಲ್ಲ ಕೂಡ ಕೊಡ್ತಾರೆ ತುಂಬ ಹೆಮ್ಮೆ ಆಗುತ್ತೆ ಸನ್ಮಾನ ಮಾಡ್ತಾರೆ ನಾವು ಕೂಡ ಒಂದು ಡ್ಯಾನ್ಸ್ ಕ್ಲಾಸನ್ನ ಇಟ್ಕೊಂಡು ನಾನು ಕೂಡ ಹೇಳ್ಕೊಡ್ತಾ ಇದ್ದೀನಿ ಮಕ್ಕಳಿಗೆ ತುಂಬ ಹೆಮ್ಮೆ ಆಗುತ್ತೆ ನಾನೂ ಒಂದು ಟೀಚರ್ ಆಗಿ ನಾನೊಬ್ರತ್ರ ಕಲ್ತು ನಾನಿನ್ನೊಬ್ಬರ ಮಕ್ಕಳಿಗೆ ಹೆಲ್ಪ್ ಮಾಡ್ತಿದ್ದೀನಿ ದಾನ ಮಾಡ್ತಿದ್ದೀನಿ ಅಂತ ಅಂದರೆ ಎಂತವ್ರಿಗಾದ್ರೂ ಖುಷಿ ಆಗುತ್ತೆ ಅದು ನನಗೆ ತುಂಬ ಹೆಮ್ಮೆ ನನ್ನ ಸಾಧನೆಗಳಂದರೆ ನನ್ನ ಭರತನಾಟ್ಯಮ್